ಹಾಂ ಕೃಷಿಯಲ್ಲಿ ನಾವು ಅಮೂಲಾಗ್ರ ಬದಲಾವಣೆಗಳನ್ನು ನೋಡುತ್ತೆ ನೋಡ್ತೀವಿ ಮೊದಲು ಸಾಂಪ್ರದಾಯಿಕ ಕೃಷಿ ಸಾವಯವ ಪದ್ದತಿಯಲ್ಲಿ ಬೆಳೆಗಳನ್ನು ಬೆಳಿತಾ ಇದ್ದರು ಅಂದರೆ ನಾವು ಬೀಜವನ್ನು ಮನೆಯಲ್ಲೇ ರೆಡಿ ಮಾಡೀ ತಯಾರು ಮಾಡಿ ಅದನ್ನೂ ನಾಟಿ ಮಾಡೀ ಇದು ಇದು ಮಾಡ್ತಿದ್ದರು ಮತ್ತೆ ಗೊಬ್ಬರಕ್ಕೆ ಹೆಚ್ಚಾಗಿ ದನಗಳನ್ನೂ ಮನೆಯಲ್ಲೇ ಸಾಕಿ ಆ ದನದ ಗೊಬ್ಬರ ಮತ್ತು ಕುರಿ ಗೊಬ್ಬರ ಕೋಳಿ ಗೊಬ್ಬರವನ್ನು ಹಾಕೀ ಸಾವಯವ ರೀತಿಯಲ್ಲಿ ಬೆಳೆಗಳನ್ನು ಬೆಳಿತಾ ಇದ್ದರು ಈಗ ಕಾಲಕ್ರಮೇಣಾ ಹೋಗ್ತ ಇದ್ದಾಗೆ ಮತ್ತು ಇದಕ್ಕೆ ಉಳುಮೆಗೆ ಎತ್ತುಗಳನ್ನು ಬಳಸ್ತಾ ಇದ್ದರು ಎತ್ತು ಎಮ್ಮೇ ಕೋಣಾ ಇವುಗಳನ್ನು ಬಳಸಿ ಕೃಷಿ ಚಟುವಟಿಕೆಯನ್ನು ಮಾಡ್ತಾಯಿದ್ರು ಮತ್ತು ಜನ್ರನ್ನು ಬಳಸ್ಕೊತ ಇದ್ದರು ಜನರ ಒಂದು ಸಾಮೂಹಿಕಾ ಅಂತೆ ಸಹಕಾರ ಪದ್ದತಿಯ ಅದ್ರ ಮೇಲೆ ಎಲ್ಲರೂ ಒಂದು ಸೇರಿ ಕೃಷೀ ಅಲ್ಲಿ ನಾಟಿ ಮಾಡೋದು ಕಳೆ ಕಿಳೋದು ಕಟಾವು ಮಾಡೋದು ಸಾಗಿಸಿ ಬೆಳೆಗಳನ್ನು ಸಾಗ್ಸೋದು ಇಂಥವನ್ನು ಮಾಡ್ತಾಯಿದ್ರು ಈಗ ಕಾಲಕ್ರಮೇಣಾ ಕೃಷಿಯಲ್ಲಿ ಅಮೂಲಾಗ್ರ ಬದಲಾವಣೆಗಳನ್ನಾಗಿ ಯಾಂತ್ರಿಕೃತವಾಗೀ ಆಗಿದೆ ಮತ್ತೆ ಇದು ಬೆಳೆಗಳಿಗೆ ಮತ್ತು ಇದನ್ನು ಬೀಜಗಳನ್ನೂ ಮನೆಯಲ್ಲೇ ಉತ್ಪಾದಿಸುವ ಸ್ವಂತಕ್ಕೆ ಉಪ್ ಉತ್ಪಾದಿಸುವ ಬೆಳೆ ಬದಲಿಗೆ ಈಗ ಐಬ್ರೀಡ್ ಬೀಜಗಳು ಬರುತ್ತದೆ ಫಸಲು ಜಾಸ್ತೀ ಬರುವಂಗೆ ಬರುವಂಗೆ ಬರುವಂತೆ ಬೀಜಗಳೂ ಈಗ ಬಂದಿದೆ ಮೊದಲು ಎಕರೆಗೇ ಒಂದು ನೂರು ಕೆಜೀ ಬತ್ತ ತೆಗಿಯುವ ಜಾಗದಲ್ಲಿ ಒಂದು ಸಾವಿರ ಕೆಜಿ ಬರುವಾ ರೀತೀ ಈಗ ಬೀಜಗಳು ಬರ್ತಾ ಇದ್ದಾವೆ ಮತ್ತು ಅದಕ್ಕೆ ಈ ಸಾವಯವ ಗೊಬ್ಬರ ಹೋಗಿ ಈ ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಇಂಥವನ್ನೂ ಉಪಯೊ ಉಪಯೋಗಿಸ್ತಾರೆ ಇದರಿಂದ ಬೆಳೆಯು ಸಮೃದ್ದಿಯಾಗಿ ಬರುತ್ತದೆ ಏ ಮತ್ತು ಇದಕ್ಕೆ ಈಗ ಯಂತ್ರೋಪಕರಣಗಳನ್ನು ಬಳಸ್ತಾರೆ ಎತ್ತುಗಳ ಜಾಗದಲ್ಲಿ ಯಂತ್ರಗಳು ಓಡಾಡ್ತಾ ಇದ್ದಾವೆ ಟಿಲ್ಲರ್ ಮತ್ತೆ ಟ್ರ್ಯಾಕ್ಟ್ರು ಇಂಥವನ್ನು ಕಳೆ ಕೀಳಲಿಕ್ಕೆ ಯಂತ್ರಗಳು ಇಂಥವನ್ನೆಲ್ಲ ಬಳಸಿಕೊಂಡು ವೇಗವಾಗಿ ಮತ್ತು ಜನ್ರನ್ನು ಹತ್ತು ಜನ ಮಾಡೋ ಕೆಲಸವನ್ನೂ ಒಬ್ಬರೇ ಮಾಡುವ ರೀತಿಯಲ್ಲಿ ಈಗ ಕೃಷಿ ಚಟುವಟಿಕೆಗಳು ನಡೀತ ಇದೆ ಅದರಿಂದ ಈ ದೇಶವು ಈಗ ಕೃಷಿಯಲ್ಲೀ ಸ್ವಾವಲಂಬಿಯಾಗಿ ಈಗ ಬೆಳಿತಾಯಿದೆ ಈಗ ಪ ಎಲ್ಲ ಪ್ರಪಂಚಕ್ಕೆ ಆಹಾರ ಮೇಯಿಸುವ ತಾಣವಾಗಿ ನಮ್ಮ ಭಾರತ ದೇಶವು ಈಗ ಬೆಳಿತಾಯಿದೆ ಈ ಕೃಷಿಯಲ್ಲಿ ಈಗ ಎಲ್ಲರೂ ಬರುವ ರೀತಿಯಲ್ಲಿ ಕೃಷಿಯಲ್ಲಿ ಅಮೂಲಾಗ್ರ ಬದಲಾವಣೆ ಎಂದು ಏ ಇದು ಮಾಡಿದೆ ಮತ್ತು ಈಗ ಇದರಲ್ಲಿ ಈ ಹಣಕಾಸಿನಾ ಪರಿಸ್ಥಿತಿಯು ಉತ್ತಮವಾಗಿದೆ ಬ್ಯಾಂಕುಗಳು ತ್ವರಿತವಾಗಿ ಸಾಲವನ್ನೂ ನೀಡು ನೀಡುತ್ತವೆ ಮತ್ತು ಸರ್ಕಾರದಿಂದ ಪ್ರೋತ್ಸಾಹಗಳು ಅಷ್ಟೇ ಉತ್ತಮವಾದ ಪ್ರೋತ್ಸಾಹಗಳು ಅನೇಕ ಹ್ಞೂ ಹ್ಞೂ ಅನೇಕ ಚಟುವಟಿಕೆಗಳು ಸರ್ಕಾರದ ಕಡೆಯಿಂದ ನಡೀತದೆ ಮತ್ತು ರೈತರಿಗೆ ಒಳ್ಳೆಯ ಒಳ್ಳೆ ಸ್ಥಾನಮಾನಗಳನ್ನು ಇತ್ತೀಚಿನ ದಿನಗಳಲ್ಲಿ ನೀಡ್ತಾ ಇದ್ದೀವಿ ಮತ್ತು ನಾವು ಅದನ್ನು ಕಾಣ್ಬೋದು